ಈಗಿನ ಕೃಷಿಯ ಸ್ಥಳದಲ್ಲಿ ತಂತ್ರಗಳು ತುಂಬಾ ಉಪಯೋಗವಾಗಿದೆ ಹಾಗೆ ಹೊಸ ಹೊಸ ಬಗೆಯ ತಂತ್ರಗಳನ್ನು ಕೂಡ ಇನ್ನೂ ಕಂಡಿಡಿಯುತ್ತಿದ್ದಾರೆ ಅದರಿಂದ ರೈತರಿಗೆ ತುಂಬಾ ಉಪಯೋಗವಾಗುತ್ತಿದೆ ಹಾಗೆಯೇ ಸ್ಟೀಮ್ ಅದಕ್ಕೆ ತುಂಬಾ ಸಹಾಯ ಮಾಡುತ್ತಿದೆ ಹೇಗೆ ಎಂದರೆ ನಾವು ಯಾವುದೇ ಒಂದು ಸಣ್ಣ ಹೊಸ ತಂತ್ರಗಳನ್ನು ತಂದು ಅದನ್ನು ನಮ್ಮ ಕೃಷಿಯ ಮೇಲೆ ಪ್ರಯೋಗ ಮಾಡಿದಾಗ ಅದು ನಮಗೆ ತುಂಬಾ ಚೆನ್ನಾಗಿ ಹಿನ್ನುತ್ತರ ಬರುತ್ತದೆ ಹಾಗೆಯೆ ಇದರಿಂದ ಎಲ್ಲ ರೈತರಿಗೂ ತುಂಬಾ ಸಹಾಯವಾಗುತ್ತಿದೆ ನಮ್ಮ ಮನೆಯಲ್ಲೂ ಕೂಡ ರೈತರಿದ್ದಾರೆ ಅವರಿಗೂ ಕೂಡ ಇದರಿಂದ ತುಂಬಾ ಸಹಾಯವಾಗುತ್ತಿದೆ ಇದು ಎಂದಿಗೂ ನಿಲ್ಲದಂತೆ ಇನ್ನೂ ಮುಂದೆ ಸಾಗುತ್ತಿರಲಿ ಎಂದು ನಾನು ಭಾವಿಸುತ್ತೇನೆ